ರೈತ ಆತ್ಮಹತ್ಯೆಯಲ್ಲಿ ತಡೆಗಟ್ಟಲು ಇಲ್ಲಿನ ಇಲ್ಲಿ ಅನುಕೂಲವಾಗಿ ದೂರವಾಣಿ ಸಂಖ್ಯೆಯು ಲಭ್ಯವಿದ್ದು ಇಲ್ಲಿನ ಬೆಳೆ ನಷ್ಟಕ್ಕೆ ರೈತರು ಈಗಾಗಲೇ ತಮ್ಮ ಜೀವನ ಜೀವನವನ್ನೇ ಮುಡಿಪಾಗಿಟ್ಟು ರೈತರು ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಅದರಲ್ಲಿ ಕಾಸು ಪ್ರಕೃತಿಯ ವಿಕೋಪಗಳಿಗೆ ರೈತರು ತುತ್ತಾಗಿ ತ ಸಾಲಗಳು ಹೆಚ್ಚಿನದಾಗಿ ಸಾಲಗಳನ್ನು ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಮಾಡಿಕೊಳ್ಳುವುದಿರುವುದು ಈಗಿನ ಈ ಅಯ್ ಈಗೀಗ ಹೆಚ್ಚಿನದಾಗಿ ಕಂಡುಬಂದಿದ್ದು ಇಲ್ಲಿನ ದೂರವಾಣಿ ಸಂಪರ್ಕಗಳಿದ್ದು ಇದನ್ನು ತಡೆಗಟ್ಟಲು ತಡೆಗಟ್ಟಲು ಸರ್ಕ್ ತಡೆಗಟ್ಟಲು ಹಲವಾರು ರೀತಿಯ ಸಮಾಲೋಚನೆಗಳನ್ನು ಸರ್ಕಾರ ನಡೆಸಿದ್ದು ಆ ರೈತ ಪರಿವಾರಕ್ಕೆ ಸರ್ ರೈತರ ಪರಿವಾರಕ್ಕೆ ಅನುಕೂಲವಾಗುವಂತೆ ಸರ್ಕಾರವು ಮಾಡಿಕೊಡುತ್ತೆ ಅನುಕೂಲವಾಗುವಂತೆ ಲೋನ್ಗಳನ್ನು ಮಾಡಿಕೊಡುವಂಥ ರೀತಿಯಾಗಿರ್ಬೋದು ಯಾವುದೇ ಒಂದು ರೀತಿಯ ಸಮಾಲೋಚನೆಗಳನ್ನು ಆಗಿರ್ಬೋದು ಸರ್ಕಾರ ನಡೆಸುತ್ತಿದೆಂತ ನಾವು ಹೇಳ್ಬೋದು